ಸರ್ ನೀವು ಟೂರಿಸ್ಟ್ ಗೈಡಾ ಸರ್ ಹ್ಞೂ ಸರ್ ನಾವು ಈ ಥರ ಬೆಂಗಳೂರಿಂದ ಬರ್ತಾ ಇದ್ದಿವಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ರಾಗಿ ಬೆಳೆ ಬಗ್ಗೆ ತಿಳ್ಕೋಬೇಕಾಗಿತ್ತು ಸರ್ ಅದ್ರ ಬಗ್ಗೆ ಎಲ್ಲ ಹೆಂಗ್ ಬೆಳೀತಾರೆ ಏನು ಹಂಗೆಲ್ಲ ತಿಳ್ಕೋಬೇಕಾಗಿತ್ತು ಅದಕ್ಕೆ ಬರ್ತಾಯಿದಿವಿ ಸರ್ ನಿಮ್ಮ ಟೂರ್ ಪ್ಯಾಕೇಜ್ ಎಷ್ಟು ಸರ್ ಅಲ್ಲಿ ನಿಮ್ಮ ಹತ್ರ ಇಲ್ಲ ಸರ್ ಬರಿ ರಾಗಿ ಬೆಳೆ ಬಗ್ಗೆನೇ ಹೆಂಗ್ ಬೆಳೆಯೋದು ಹೇಗೆ ಅದು ಹೆಂಗೆ ಫಸ್ಲು ಬರುತ್ತೆ ಮತ್ತು ಅದು ದೊಡ್ಡದಾಗೋವರ್ಗೂ ಏನೇನು ಮಾಡಬೇಕು ಅದ್ರಕ್ಕೆ ಅದು ಡೀಟೇಲಾಗಿ ಸ್ವಲ್ಪ ತಿಳ್ಕೋ ಬೇಕಾಗಿತ್ತು ಸರ್ ಅದಕ್ಕೆ

ಹಾಂ ಹಾಂ ಸರ್ ನಾವೊಂದು ಇಪ್ಪತ್ತು ಜನ ಬರ್ಬೋದು ಸರ್ ಮೋಸ್ಟ್ಲಿ ಒಬ್ರಿಗೆ ಎರಡು ಸಾವಿರ ಸರ್ ಹಾಂ ಹಾಂ ಹೇಳಿ ಸರ್ ಸರ್ ಓಟೆಲ್ಲು ಮ್ಯಾನೇಜ್ಮೆಂಟ್ ಎಲ್ಲಇದೆಯಾ ಸರ್ ಓಟೆಲ್ಲು ಅಲ್ಲೇ ಇದೆಯಾ ಮತ್ತು ಎಲ್ಲಾರು ಉಳ್ಕೊಳೋದಿಕ್ಕೆ ರೆಸ್ಟೋರೆಂಟ್ ಥರ ಏನಾದರೂ ಇದೆಯಾ ಸರ್ ಹಾಂ ಹಾಂ ಸರ್ ಯೇ

ಹ್ಞೂ ಹ್ಞೂ ಸರ್ ಸರ್ ಇವಾಗ ಎರಡು ಸಾವಿರ ರೂಪಾಯಿ ಅಂತಂದರೆ ಒಂದು ದಿನಕ್ಕೆ ಎರಡು ಸಾವಿರ ರೂಪಾಯಾ ಇಲ್ಲಾಂದರೆ ಹೇಗೆ ಒಬ್ರಿಗೆ ಹ್ಞೂ ಹ್ಞೂ ಹಾಂ ಸರಿ ಸರ್ ಹಾಂ ಸರಿ ಸರ್ ಆಯ್ತು ಸರ್